ನಮಸ್ತೆ ಹಾಂ ಹೇಳಿ ಹಾಂ ಹೌದು ಹೇಳಿ

ಹಾಂ ಇವಾಗ ಹೌದೂ ಕಂಪ್ಲೇಂಟ್ ತೆಗೆದುಕೊಳ್ಳೋದಕ್ಕಲ್ಲಾ ನೀವು ಇಮಿಡೇಟ್ ಆಗಿ ಕಂಪ್ಲೇಂಟ್ ಮಾಡ್ಬೇಕು ಅಲ್ಲಾ ಮೇಡಮ್ ನಿಮ್ಗೆ ನಾಲ್ಕು ದಿವಸದ ಮುಂಚೆ ಅಂತ ಹೇಳ್ತಾ ಇದ್ದೀರಿ ಇವಾಗ ಬಂದು ಹೇಳ್ತಾ ಇದ್ದೀರಿ ಏನಾದರು ಕಂಪ್ಲೇಂಟ್ ಇದ್ದರೆ ಇಮಿಡೇಟ್ ಆಗಿ ಮಾಡ್ಬೇಕು ಅಲ್ಲಾ ಬಂದು ಹಾಂ ಯಾಕೆ ಮಾಡಲಿಲ್ಲ ಹಾಗೆ ಹಂಗೇ ಯಾವಾಗ್ಲೋ ಕಂಪ್ಲೇಂಟ್ ಯಾವಾಗ್ಲೋ ಕಳ್ದು ಹೋದ್ರೆ ಯಾವಾಗೋ ಕಂಪ್ಲೇಂಟ್ ಮಾಡಿದರೆ ಆಗ್ತದಾ

ಇವಾಗ ನಾವು ಏನು ಮಾಡುದು ಏನು ಮಾಡಬೇಕು ಹೇಳಿ

ಆಯ್ತು ಮಾಡುವ ಮಾಡುವ ಮಾಡುವ ಮೇಡಮ್ ಆದರೆ ಕಂಪ್ಲೇಂಟ್ ಮಾತ್ರ ನೀವು ಕೊಡುವಾಗ ಲೇಟ್ ಆಯಿತು ಇಮಿಡೇಟ್ ಆಗಿ ಕೊಡಬೇಕು ನಮಗೆ ಕೂಡ ಒಂದು ಪ್ರೊಸೀಜರ್ ಅಂತ ಹೇಳಿ ಉಂಟು ಅಲ್ಲವಾ ಹಾಂ ಮತ್ತೆ

ಹೌದು ಮೊಬೈಲ್ ಸಿಮ್ ಅಂದರೆ ಭಾರಿ ಇದು ಅಲ್ವಾ ನಿಮ್ಗೆ ಗೊತ್ತಿಲ್ಲವಾ ಅದನ್ನು ಬೇರೆ ಅವ್ರು ಯೂಸ್ ಮಾಡ್ಬೋದು ಹಾಂ ಹಾಂ ಓಕ್ ಹೌದು ಆಯ್ತು ಆಯ್ತು ಅದನ್ನು ಮಾಡುವ ಮಾಡುವ ನೀವು ಒಂದು ಕಂಪ್ಲೇಂಟ್ ಬರ್ದು ಕೊಡಿ ಆಯಿತಾ ನನ್ದೆ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಹೆಸರು ಎಲ್ಲ ಹಾಕ್ ಒಂದು ಕಂಪ್ಲೇಂಟ್ ಬರೆದು ಕೊಡಿ ಅದನ್ನು ಮಾಡಿ ಅದನ್ನು ಮಾಡಿ ಹಾಂ ಹಾಂ ಓಕೆ ತ್ಯಾಂಕ್ ಯು ಹಾಂ